ಏನೇ ಆರೋಗ್ಯ ಸಮಸ್ಯೆ ಇದ್ದರೂ ಫಸ್ಟು ನಾವು ನೀರು ತುಂಬ ಇಂಪಾರ್ಟೆಂಟು ನೀರು ಕಾಯಿಸಿ ಆರಿಸಿ ಕುಡಿಯಬೇಕು ಹಂಗಾಗಿ ಅದರಿಂದ ನಮಗೆ ಆದಷ್ಟು ಏನೇ ಹೆಲ್ತ್ ಪ್ರಾಬ್ಲಮ್ ಇದ್ದರೂ ಏನೇ ಕಾಯಿಲೆ ಇದ್ದರೂ ಕ್ಲಿಯರಾಗುತ್ತೆ ನಾವು ಯಾವಾಗ ನೀರು ಎಲ್ಲೆಂದ್ರಲ್ಲಿ ಕುಡೀತಿವೋ ನೀರಿಂದ ತುಂಬ ಕಾಯಿಲೆ ಬರುತ್ತೆ ಅದಕ್ಕೆ ನೀರು ಕಾಯಿಸಿ ಕುಡಿದ್ರೆ ಯಾವುದೇ ಥರ ಕಾಯ್ಲೆಗಳು ಬಂದ್ರೂ ಅವೆಯ್ಡ್ ಆಗುತ್ತೆ ಹಂಗಾಗಿ ನೀರಿಗೆ ತುಂಬ ಇಂಪಾರ್ಟೆಂಟ್ ಕೊಡಬೇಕು ಮತ್ತು ಫುಡ್ಡು ಎಲ್ಲೆಂದ್ರಲ್ಲಿ ತಿನ್ನೋದು ಹೆಂಗಂದ್ರೆ ಹಂಗೆ ಗಲೀಜು ಗಲೀಜಾಗಿ ಮಾಡ್ಕೊಂಡು ತಿನ್ನೋದು ಆ ಥರ ಎಲ್ಲ ಇದ್ರೂ ತೊಳೀದಿರಾ ಅದೆಲ್ಲ ಮಾಡಿದ್ರುನೂ ಫುಡ್ಡು ಅಕ್ಕಿ ಆ ಥರ ಏನೇ ತರಕಾರಿ ತೊಳೀದಿರಾ ಮಾಡಿದ್ರುನೂ ಬೇಗ ಕಾಯಿಲೆ ಬರೊ ಚಾನ್ಸಸ್ ತುಂಬ ಇರುತ್ತೆ ಮತ್ತು ಮಳೆಗಾಲದಲ್ಲಿ ಆದಷ್ಟು ಬೆಚ್ಚಗಿರಬೇಕು ಸ್ವೆಟರ್ಸು ಅವೆಲ್ಲಾ ಹಾಕ್ಕೊಂಡು ನಮ್ಮ ಸೇಫ್ಟಿ ಸೇಫ್ಟಿಯಾಗಿರಬೇಕು ಹೆಲ್ತ್ ಹೇಗಿರತ್ತೆ ನಮಗೆ ಕಂಡೀಷನು ಆ ಥರ ನಾವು ಸೇಫ್ಟಿಯಾಗಿ ನಾವು ನಮ್ಮ ಬಾಡಿನಾ ನೋಡ್ಕೊಬೇಕಾಗತ್ತೆ ಮತ್ತು ನಾವೆಲ್ಲೇ ಹೋದ್ರೂ ನೀರು ತೊಗೊಂಡು ಹೋಗಬೇಕಾಗುತ್ತೆ ಯಾವ್ಯಾವ ನೀರೋ ಕುಡಿದ್ರೆ ಹೆಲ್ತು ಬೇಗ ಹಾಳಾಗುತ್ತೆ ಹಾಗಾಗಿ ನೀರು ತುಂಬ ಇಂಪಾರ್ಟೆಂಟ್ ಕೊಡಬೇಕು ಅಂತ ನನ್ನ ಅನಿಸಿಕೆ